ಹಲೋ ಇದು ನಮಸ್ ನಮಸ್ತೆ ಮೇಡಮ್ ಇದು ವಿಮಾನಯಾನ ಸಂಸ್ಥೆಯಲ್ವ ಹಾಂ ಸರಿ ಸರಿ ನಮಗೆ ಇಳೆಯವರ್ಗೊಳಿಂದಿಗೆ ಏಷ್ಯ ಪ್ರವಾಸವನ್ನು ನಾವು ಮಾಡ್ತೇವೆ ಹಾಗೆಯೇ ನಮ್ಗೆ ದುಬೈಯಿಂದ ಮೂಲಕ ಲಂಡನ್ನಿಂದ ಲಂಡನ್ ಲಂಡನ್ಸ್ ಮ ಲಂಡನ್ನಿಂದ ಸಿಂಗಾಪುರಕ್ಕೆ ಸಂಪರ್ಕಿಸುವ ವಿಮಾನ ಬ ವೇಳಾಪಟ್ಟಿಯನ್ನು ನಮಗೆ ಯ ಹೇಗೆ ನಾವು ಅದು ಕನ್ಪರ್ಮ್ ಮಾಡಬೇಕಂತ ನಮಗೊಂದು ತು ತಿಳಿಸಿ ತಿಳಿಸ್ಬೌವ್ದಾ